ಭಾರತದಲ್ಲಿ ನೃತ್ಯ ಪ್ರಕಾರಗಳು ತುಂಬ ಇದೆ ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಮೆ ತಮಿಳ್ ನಾಡಿನಲ್ಲಿ ಭರತನಾಟ್ಯಂ ಕೇರಳದಲ್ಲಿ ಮೋಹಿನಿಅಟ್ಟಂ ಕಥಕ್ಕಳಿ ನಾರ್ತಲ್ಲಿ ಹೋದರೆ ಭಾರತದ ನಾರ್ತಲ್ಲಿ ಹೋದ್ರೆ ಕಥಕ್ ಒಡಿಸ್ಸೀ ಮಣಿಪುರಿ ಹೀಗೆ ವಿವಿಧ ಪ್ರಕಾರಗಳ ನೃತ್ಯಗಳು ನಮ್ಮ ದೇ ದೇಶದಲ್ಲಿದೆ ಅದರಲ್ಲಿ ನನಗೆ ಇಷ್ಟಾದದ್ದು ಭರತನಾಟ್ಯಂ ಮತ್ತು ಕಥಕ್ ತುಂಬ ಇಷ್ಟ ಆಗ್ತದೆ ಭರತನಾಟ್ಯಮ್ ಡ್ಯಾನ್ಸು ಮಾಡೋ ನೃತ್ಯ ಮಾಡುವಾಗ ಅದರಲ್ಲಿ ಒಂದು ಸ್ಟಿಫ್ನೆಸ್ ಇರ್ಬೇಕು ಭರತನಾಟ್ಯಮ್ದ್ರಲ್ಲಿ ಅದೇ ಕಥಕ್ ಡ್ ಕಥಕ್ ಡ್ಯಾನ್ಸ್ ಮಾಡುವಾಗ ಅದ್ರಲ್ಲಿ ಸ್ ಸ್ಮೂತ್ನೆಸ್ ಇರಬೇಕು ಹಾಗೆ ಅದ್ರಲ್ಲಿಯೂ ಡಿಫ್ರೆನ್ಸ್ ಇರುತ್ತದೆ ಹಾಗೆಯೇ ನಮ್ಮ ಯಕ್ಷಗಾನ ಯಕ್ಷಗಾನ ಒಂದು ನೃತ್ಯ ಕಲಿತ್ರೆ ಅದ್ರಲ್ಲಿ ಸಂಭಾಷಣೆ ಇರುತ್ತದೆ ಮುಖದಲ್ಲಿ ಹಾವಭಾವ ಇರುತ್ತದೆ ನೃತ್ಯ ಇರ್ತದೆ ಡ್ರೆಸ್ಸಿಂಗ್ ಸೆನ್ಸ್ ಇರ್ತದೆ ಹಾಗಾಗಿ ಯಕ್ಷಗಾನದಲ್ಲಿ ಒಂದು ಪರಿಪೂರ್ಣ ಫುಲ್ಲು ಮಕ್ಕಳಿಗೆ ಅದು ಕಲಿಸಿದರೆ ತುಂಬ ಒಳ್ಳೇದು